ಧ್ವನಿಯ ದಣಿವನ್ನು ಅಥವಾ ಕರ್ಕಶತೆಯನ್ನು ನಾವು ಹೇಗೆ ನಿಭಾಯಿಸೋದಂದ್ರೆ ನಮ್ಮ ಧ್ವನಿಯನ್ನ ನಾವು ನಮಗೆ ಆ ಧ್ವನಿಗೆ ಯಾವುದು ಕರೆಕ್ಟ್ ಆಗ್ತದೆ ಅಂಥ ಹಾಡನ್ನು ಮಾತ್ರ ಐಯ್ಸ್ಕೊ ಆಕೊ ಆಯ್ಕೊಬೇಕು ಮತ್ತೆ ಮೊದಲು ಹಾಡುವ ಹಾಡುವಾಗ ನಮಗೆ ತುಂಬ ಇಷ್ಟವಾದ ಹಾಡನ್ನು ಮತ್ತೆ ತುಂಬ ಸಾಫ್ಟ್ ಆಗಿರೊ ಹಾಡನ್ನು ಹಾಡಬೇಕು ನಾವು ವಾಯ್ಸನ್ನು ಹೇಗಗೆ ಧ್ವನಿಯನ್ನು ಹೇಗೆ ಕಾಪಾಡ್ಕೊಳ್ತೇವೆ ಅಂದರೆ ನಮ್ಮ ಹಾಡು ಹಾಡು ಮುಗಿದಕ್ಕೆ ಒಂದು ಹಾಡು ಮುಗಿದು ಇನ್ನೊಂದು ಹಾಡು ಬರುವಾಗ ಸ್ವಲ್ಪ ಒಂದು ಜೇನುತುಪ್ಪ ಅಥವಾ ಬಿಸಿ ನೀರನ್ನು ಒಂಚೂರು ಕುಡಿದು ಅದನ್ನು ಇದು ಮಾಡಿಕೊಳ್ತೇವೆ ಮತ್ತೆ ತುಂಬ ದಿನಗಳಿಗೆ ಕಾರ್ಯಕ್ರಮ ಆಗ್ತಾನೆ ದಿನ ಪ್ರತಿದಿನ ಕಾರ್ಯಕ್ರಮಗಳು ಇದ್ದರೆ ಬೆಳಿಗ್ಗೆ ಬ್ರಹ್ಮರಿ ಅಂತ ಒಂದು ಆಸನ ಇದೆ ಅದರಿಂದ ಗಂಟಲು ಗಟ್ಟಿಯಾಗ್ತದೆ ಅದರಿಂದ ಹಾಡು ಹೇಳಲಿಕ್ಕೆ ತುಂಬ ಸುಲಭ ಆಗ್ತದೆ ಇದು ಸುಲಭವಾದ ವಿಧಾನ ಇದನ್ನು ವಾ ಧ್ವನಿಯನ್ನು ಕಾಪಾಡಿಕೊಳ್ಳಿಕೆ ಮತ್ತೆ ತುಂಬ ಖಾರದ ಇದು ಮತ್ತೆ ಎಣ್ಣೆ ಅಂಶದ ಪದಾರ್ಥಗಳನ್ನ ಸೇವಿಸಬಾರ್ದು ಇದು ಮುಖ್ಯವಾದ ವಿಷಯ